ನಮಗೆ ಇಷ್ಟವಾದ ಪುಸ್ತಕಗಳು ಅಥವಾ ಸಿನಿಮಾ ಟಿವಿ ಶೋ ಯಾವುದು ಅದರಲ್ಲಿ ನಿಮಗಿಷ್ಟವಾಗಿದ್ಯಾವುದು ನನಗಿಷ್ಟವಾಗಿದ್ದು ಟಿವಿ ಶೋಗಳು ಮತ್ತು ಸಿನಿಮಾ ಟಿವಿ ಶೋಗಳು ನೋಡುವುದಕ್ಕೆ ತುಂಬ ಖುಷಿಯಾಗುತ್ತದೆ ಟಿವಿ ಶೋ ನೋಡೋದರಿಂದ ನಮಗೆ ಮಾನಸಿಕವಾಗಿ ನೆಮ್ಮದಿಯು ಹಾಗೂ ಸಂತೋಷವು ದೊರಕುತ್ತದೆ ಟಿವಿ ಶೋ ನೋಡೋದರಿಂದ ಎಷ್ಟೋ ಸಮಾಧಾನ ದೊರೆಯುತ್ತದೆ ಕಾಮಿಡಿಗಳು ಡ್ಯಾನ್ಸ್ಗಳು ಸಿನಿಮಾಗಳು ನೋಡೋದರಿಂದ ಮನಸ್ಸಿಗೆ ನೆಮ್ಮದಿಯನ್ನುಂಟಾಗುತ್ತದೆ ತುಂಬ ಮನಸ್ಸಿಗೆ ಬೇಜಾರಾದಂತಹ ಪರಿಸ್ಥಿಯಲ್ಲಿದ್ದಾಗ ಸಿನಿಮಾ ಅಥವಾ ಟಿವಿ ಶೋಗಳನ್ನು ನೋಡೋದರಿಂದ ಎಷ್ಟೋ ನೆಮ್ಮದಿ ಉಂಟಾಗುತ್ತದೆ ಪುಸ್ತಕಗಳು ಓದೋದರಿಂದ ಮನಸ್ಸಿಗೆ ನೆಮ್ಮದಿಯಾಗುತ್ತದೆ ತಮಗೆ ಕ ಬೇಜಾರಾದಾಗ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದಾಗ ಯಾರಾದರೂ ಬೈದಾಗ ಏನಾದರೂ ಅಂದಾಗ ಸುಮ್ಮನೆ ಯೋಚನೆ ಮಾಡುತ್ತಾ ಕುಳಿತುಕೊಳ್ಳುವ ಬದಲು ಪ ಕೆಲವು ಪುಸಕ್ತಗಳನ್ನು ಓದೋದರಿಂದ ದ ರಾ ಬೇಂದ್ರೆ ಕುವೆಂಪು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹೀಗೆ ಶಿವರಾಮ ಕಾರಂತ ಅಂತಹವರ ಪುಸ್ತಕಗಳನ್ನು ಓದೋದರಿಂದ ಮನಸ್ಸು ಒಂದು ಒಳ್ಳೆಯ ರೀತಿಯ ಗುಣವನ್ನು ಹೊಂದುವಂತಾಗುತ್ತದೆ ಮತ್ತು ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿಯು ದೊರಕುತ್ತದೆ ಸಿನಿಮಾ ಸಿನಿಮಾಗಳನ್ನು ನೋಡೋದರಿಂದ ಸ್ಪೂರ್ತಿದಾಯಕವಾಗುತ್ತದೆ ಸಿನಿಮಾದಲ್ಲಿ ನೋಡೋದು ಸಿನಿಮಾಗಳನ್ನು ನೋಡೋದರಿಂದ ಕಷ್ಟಪಟ್ಟು ಹೇಗೆ ಮೇಲೆ ಬರುತ್ತಾರೆಂಬುದನ್ನು ತಿಳಿದುಕೊಳ್ಳಬಹುದು ಕಷ್ಟದಲ್ಲಿರುವ ಜನರಿಗೆ ಏಗೆ ಸಹಾಯ ಮಾಡುತ್ತಾರೆಂಬುದನ್ನು ತಿಳಿದುಕೊಳ್ಳಬಹುದು ಕಷ್ಟ ಸುಖಗಳನ್ನು ತಿಳಿದುಕೊಂಡು ನೋಡಬಹುದೆಂದು ಟಿವಿ ಶೋಗಳು ಟಿವಿ ಶೋಗಳು ನೋಡೋದರಲ್ಲಿ ಧಾರಾವಾಹಿಗಳು ಅನ್ನು ನೋಡೋದರಿಂದ ಮನೆಯಲ್ಲಿ ನಿಜ ನೈಜ ಜೀವನದಲ್ಲಿ ನಡೆಯುವಂತಹ ಘಟನೆಗಳ ಆಧಾರಿತವಾಗಿ ಟಿವಿ ಶೋಗಳು ಸೀರಿಯಲ್ಗಳನ್ನು ತೋರಿಸುತ್ತಾರೆ ಅದನ್ನು ನೋಡೋದರಿಂದ ಮನೆಯಲ್ಲಿ ನೆಡೆಯುವಂತಹ ಅನೇಕ ಸಮಸ್ಯೆಗಳಿಂದ ಪರಿಹಾರಗಳು ದೊರಕುವಂತಾಗುತ್ತದೆ ಇದರಿಂದಾಗಿ ಅನೇಕ ರೀತಿಯ ಒಳ್ಳೆಯ ಗುಣ ಒಳ್ಳೆಯ ರಿ ಒಳ್ಳೆಯ ಅನುಭವವನ್ನು ನಾವು ಕಾಣಬಹುದು ಪುಸ್ತಕಗಳನ್ನು ಓದೋದರಿಂದ ಒಂದು ರೀತಿಯ ನೆಮ್ಮದಿ ದೊರಕೋದಾದರೆ ಸಿನಿಮಾಗಳನ್ನು ನೋಡೋದರಿಂದ ಒಂದು ರೀತಿಯ ಖುಷಿಯಾಗುತ್ತದೆ ಟಿವಿ ಶೋಗಳನ್ನು ನೋಡೋದರಿಂದ ಒಂದು ರೀತಿಯ ಖುಷಿಯಾಗುತ್ತದೆ ಹೀಗೆ ಅನೇಕ ರೀತಿಯ ಅನೇಕ ರೀತಿಯಲ್ಲಿ ನಮಗೆ ಖುಷಿಯನ್ನು ಉಂಟುಮಾಡುತ್ತವೆ ಇದರಿಂದಾಗಿ ನನಗೆ ಇಷ್ಟವಾಗಿದ್ದು ಪುಸ್ತಕಗಳು ಓದುವುದು ಮತ್ತು ಟಿವಿ ಶೋ ನೋಡುವುದೆಂದು ಹೇಳೋದು ತುಂಬ ಖುಷಿದಾಯಕವಾಗಿದೆ ಇದರಿಂದಾಗಿ ನಾನು ತುಂಬ ಖುಷಿ ಪಡುತ್ತೇನೆ ಟಿವಿ ಶೋ ನೋಡೋದರಿಂದಾಗಿ ಮನಸ್ಸಿಗೆ ನೆಮ್ಮದಿ ಸಿನಿಮಾಗಳನ್ನು ನೋಡುದರಿಂದಾಗಿ ಮನಸ್ಸಿಗೆ ನೆಮ್ಮದಿ ಪುಸ್ತಕಗಳನ್ನು ಓದೋದರಿಂದಾಗಿ ಮನಸ್ಸಿನ ಮೇಲೆ ಬೀರುವಂಥ ಗಾಢವಾದ ಪರಿಣಾಮಗಳು ದೂರ ಮಾಡುತ್ತದೆ ಮತ್ತು ಮನುಷ್ಯನಿಗೆ ಒಂದು ರೀತಿಯ ಒಳ್ಳೆಯ ವಾತಾವರಣವನ್ನು ತಂದುಕೊಡುವುದಕ್ಕೆ ಈ ಮೂರು ರೀತಿಯ ಸಹಾಯಗಳು ಮಾಡುತ್ತವೆ ಎಂದೇಳಬಹುದು ಇದರಿಂದಾಗಿ ಎಷ್ಟೋ ಜನರಿಗೆ ನೆಮ್ಮದಿ ಸಂತೋಷ ಮತ್ತು ಸುಖ ಸುಖ ದೊರಕುವಂತಾಗುತ್ತದೆ ಇಷ್ಟನ್ನು ಹೇಳುವುದರಿಂದಾಗಿ ನಮಗೆ ತುಂಬ ಖುಷಿಯಾಗುತ್ತದೆ ಟಿವಿ ಶೋ ನೋಡೋದರಿಂದಾಗಿ ಟಿವಿ ಶೋ ನೋಡಿದರೆ ಎಷ್ಟೋ ನೆಮ್ಮದಿ ದೊರಕುತ್ತದೆ ಮತ್ತು ಟಿವಿ ಶೋಗಳಲ್ಲಿ ಅನೇಕ ರೀತಿಯ ಪ್ರೋತ್ಸಾಹದಾಯಕವಾದಂತಹ ಒಳ್ಳೊಳ್ಳೆ ಪ್ರೋತ್ಸಾಹದಾಯಕವಾದಂಥ ವಿಷಯಗಳು ಕಂಡು ಬರುತ್ತವೆ ವಾರ್ತೆ ವಾರ್ತೆಗಳು ದೇಶದಲ್ಲಿ ನಡೆಯುವಂಥ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಅನೇಕ ರೀತಿಯ ಆಗು ಹೋಗುಗಳನ್ನು ತಿಳಿದುಕೊಂಡು ಮನುಷ್ಯನು ಬಾಳಬಹುದು ಇದರಿಂದಾಗಿ ಅನೇಕ ರೀತಿಯ ವ್ಯವಸ್ಥೆಗಳು ದೊರಕಬಹುದೆಂದು ಹೇಳಬಹುದು